ಹೌದು ಭಾಗವಹಿಸಿದ್ದೀನಿ ಅಂದರೆ ನನಗೆ ಚಿಕ್ಕ ವಯ್ಸಿಂದಲೂ ಚಿತ್ರಕಲೆ ಅಂದರೆ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ ಅದು ನನ್ನ ಆಬಿ ಅಂತಲೂ ಹೇಳ್ಬೋದು ಸಣ್ಣ ವಯಸ್ಸಲ್ಲಿ ಸ್ಕೂಲಲ್ಲೆಲ್ಲ ಸ್ಕೂಲಲ್ಲೇ ಆಗಲಿ ಕಾಲೇಜಲ್ಲಾಗಲಿ ಡ್ರಾಯಿಂಗಲ್ಲಿ ಮುಂದೆ ಇದ್ದೆ ಅಂದರೆ ಎಲ್ಲದರಲ್ಲೂ ಫಸ್ಟಲ್ಲಿ ಇರ್ತಿದ್ದೆ ಅದು ನನಗೆ ತುಂಬ ಹೆಮ್ಮೆ ಅನ್ಸುತ್ತೆ ಅದನ್ನು ಎಲ್ಲರೂ ನೋಡಿ ನೋಡಿ ನೋಡಿ ಇಷ್ಟಪಟ್ಟು ರಾಜ್ಯ ಅಥವಾ ರಾಜ್ಯ ರಾಜ್ಯಮಟ್ಟಕ್ಕೆ ಅಂಥದ್ದಕ್ಕೆಲ್ಲ ಡ್ರಾಯಿಂಗ್ ಬಿಡ್ಸಕ್ಕೆ ಹೋಗಿದ್ದೀನಿ ಒಳ್ಳೆಯ ಪ್ರೈಸಸ್ಸೂ ಇದೆ ಒಳ್ಳೆಯ ಕೋ ಒಳ್ಳೆಯ ತರಬೇತಿ ತರ್ಬೇತಿಯೂ ಕೊಡ್ಬೋದು ನಾನು ಆ ಥರ ಎಲ್ಲ ನನಗೆ ಪಾಟಿಸಿಪೇಟ್ ಆಗಿದ್ದೀನಿ